ಹಾಂ ಹೇಳಿ ಹಾಂ ಹೇಳಿ ಹೇಳಿ ಹೌದಾ ಹಾಂ ಹೌದಾ ಹಾಂ ಹೌದು

ಹಾಂ ಹಾಂ ಹೌದಾ ಹಾಗೇ ಏನೇನು ಬೇಕಿತ್ತು ನಿಮಗೆ ಹಾಗೆ ನಮ್ಮಲ್ಲಿ ಬಿಸ್ಕತ್ ಬಿಸ್ಕತ್ ಹಾಂ ಬಿಸ್ಕತ್ ಸಿಗುತ್ತೆ ಮಿಲ್ಕ್ ಸಿಗುತ್ತೆ ಹಾಂ ಆಂ ಹಾಂ ಹೌದು ಆಫರ್ ಇದೆ ನೀವು ಜಾಸ್ತಿ ಐಟಮ್ಸ್ ತಗಂಡ್ರೆ ಇನ್ನೇನಾರೂ ಪ್ರೀ ಇರುತ್ತೆ ನಿಮಗೆ ಡಿಸ್ಕೌಂಟಲ್ಲೂ ಡಾ ಡಿಸ್ಕೌಂಟಲ್ಲೂ ಸಿಗುತ್ತೆ ನೀವು ಯಾವ್ಯಾವ ಥರ ಆರ್ಡ್ರು ಮ ಆರ್ಡ್ರು ಮಾಡಬೇಕಂತ ಇದ್ದೀರಾ ಮಿಲ್ಕ್ ಆರ್ಡ್ರು ಮಾಡ್ತೀರಾ ಬಿಸ್ಕತ್ ಆಡ್ರ್ ಮಾಡ್ತೀರಾ ಅಕ್ಕಿ ಆರ್ಡ್ರು ಮಾಡ್ತೀರಾ

ಹಾಂ ಹೋಲ್ಸೇಲಾಗಿ ಆಫರ್ ಸಿಗುತ್ತೆ ನೀವು ತಗಳ್ಳೋ ಐಟಮ್ ಮೇಲೆ ಆಫರ್ ಇದೆ ನೋಡಿ ಹಾಂ ಹೌದು ತಗಳ್ತೀರಾ ಹಾಂ ಹೌದು ಎಷ್ಟೆಷ್ಟು ಬೇಕು ಅಂತ ಹೇಳ್ತೀರಾ

ಹೌದಾ ಹಾಂ ಮಿಲ್ಕಲ್ಲ ಎಷ್ಟು ಆಂ ಹಾಂ ಎಷ್ಟ್ ಸಿಗುತ್ತೆ ಸಿಗುತ್ತೆ ಎಷ್ಟು ಬೇಕು ಹಾಂ ಹಾಂ ಹಾಂ ಹೌದು ಸಿಗುತ್ತೆ ಹಾಂ ಸಿಗುತ್ತೆ ಹಾಂ ಸಿಗುತ್ತೆ ಸಿಗುತ್ತೆ ನಿಮಗೆ ಎಷ್ಟು ಬೇಕಾದ್ರೂ ಸಿಗುತ್ತೆ ಹಾಂ ಸಿಗುತ್ತೆ ಹಾಂ ನಮ್ಮಲ್ಲಿ ಬಿಸ್ಕತ್ತು ಬಿಸ್ಕತ್ ಬಿಟ್ಟರೆ ಮಿಲ್ಕು ಮಿಲ್ಕ್ ಬಿಟ್ರೆ ಈಗ ತಿನ್ನೋ ಐಟಮ್ಸಲ್ಲಿ ಕ್ರುರ್ಕುರೆ ಲೇಸ್ ಈ ಥರ ಬೇರೆ ಬೇರೆ ಐಟಮ್ಸೆಲ್ಲ ಸಿಗುತ್ತೆ ಜ್ಯೂಸ್ ಸಿಗುತ್ತೆ ಹಾಂ ಜ್ಯೂಸ್ ಹಾಂ ಹಾಂ ಕ್ವಾಲಿಟಿ ಚೆಕಿಂಗೆಲ್ಲ ಬರುತ್ತೆ ಎಫ್ ಎಸ್ ಎಸ್ ಐಯಲ್ಲಿ ವೆರಿಪೈಡ್ ಆಗಿರುತ್ತೆ ಹಾಂ ವೆರಿಪೈಡ್ ಸಿಸ್ಟಮ್ಮಲ್ಲಿ ಸಿಗುತ್ತೆ ನಿಮಗೆ ಯಾವ ತ ಯಾವ ಥರ ಐಟಮ್ಸ್ ಬೇಕಾಗುತ್ತೆ ಒಂದು ಸಲ ನಿಮ್ಗೆ ಹೇಳಿದರೆ ನಾವು ಒಂದು ಸಲ ನಿಮ್ಗೆ ಬೇಕಾಗಿದ್ದ ಐಟಮ್ಸಲ್ಲ ಆದರೆ ನಮ್ಮ ಹತ್ತಿರ ಇಲ್ಲ ಅಂತ ಹೇಳಿದರೆ ನಾವು ತರಿಸ್ತೀವಿ ಹಾಂ ನೀವು ಒಂದು ಸಲ ಬಂದು ನೋಡ್ಕಂಡು ಹೋಗಿದ್ದರೆ ಚೆನ್ನಾಗಿರ್ತಿತ್ತು ಹಾಂ ಹಾಂ ಹಾಂ ಸರಿ ಹಾಂ ಸರಿ ಸರಿ ನೀವು ಬನ್ನಿ ಒಂದು ಸಲ ಆಯಿತಾ ಓಕೆ ಹಾಂ ಹಾಂ ಓಕೆ